ಹಾಂ ಸರ್ ಇದು ಸಂಗೀತ ಮೊಬೈಲ್ಸಾ ಹಾಂ ಸರ್ ನನ್ನ ಹೆಸ್ರು ಚೇತನ್ ಅಂತ ಸಾಗರದಿಂದ ಮಾತಾಡ್ತ ಇರೋದು ನನಗೊಂದು ಮೊಬೈಲ್ ಮೇಲೇ ಗ ಮಾಹಿತಿ ಬೇಕಿತ್ತು ಸ್ಯಾಮ್ಸಂಗ್ ಅವ್ರದ್ದು ಗ್ಯಾಲಕ್ಸಿ ಝಡ್ ಫೋರ್ ಫೈವ್ ಅಂತ ಹೊಸ್ತಾಗಿ ರಿಲೀಝ್ ಮಾಡಿದ್ದಾರಲ್ಲ ಅದ್ರುದ್ದು ಡಿಟೇಲ್ಸ್ ಬೇಕಿತ್ತು ಮತ್ತೆ ಹೇಗೆ ಪೇ ಮಾಡಬೇಕು ಅಥವಾ ನಿಮ್ಮ ಶೋ ರೂಮಲ್ಲಿ ಸಿಗುತ್ತಾ ಅಥವಾ ಆನ್ಲೈನಲ್ಲಿ ಬುಕ್ ಮಾಡಬೇಕಾ ಮತ್ತೆ ಎಷ್ಟು ನಿಮ್ಮ ಸ್ಟೋರಲ್ಲಿ ಸಿಗೋ ಹಾಗಿದ್ರೆ ಎಷ್ಟು ಅಮೌಂಟ್ ಕೊಡ್ಬೇಕು ನಿಮಗೆ ಅಡ್ವಾನ್ಸ್ ಆಗಿ ಮತ್ತೆ ಎಷ್ಟು ದಿನ ಆಗುತ್ತೆ ಡೆಲಿವರಿ ಇದೆಲ್ಲ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು

ಹೌದಾ ಸರ್ ಸರ್ವಿಸಿಂಗ್ ಎಲ್ಲ ಹೇಗಿರುತ್ತೆ ಇನ್ನು ಏನಾದರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಆನ್ಲೈನಲ್ಲೆ ಬುಕ್ ಮಾಡಬೇಕಾ ಸರ್ವಿಸಿಂಗೆ ಅಥವಾ ನಿಮ್ಮ ಶೋ ರೂಮಿಗೆ ಬಂದು ಮಾಡಿಸ್ಕೊಬೋದ ಹೌದಾ ಹೋಕೆ ಹಾಗಿದ್ದರೆ ಯಾವಾಗ ಕೊಡಬೇಕು ನಿಮ್ಗೆ ಅಡ್ವಾನ್ಸ್ ಹೌದಾ ಹಾಗಿದ್ದರೆ ಕ ನಿಮ್ಮ ಶೋ ರೂಮಿಗೆ ಬಂದು ನಾನು ಪೇ ಮಾಡ್ತೀನಿ ನಾಳೆ ಅಥವಾ ನಾಡಿದ್ರಲ್ಲಿ ಬಂದು ಪೇ ಮಾಡ್ತೀನಿ ಓಕೆ ಹಾಂ ಧನ್ಯವಾದ ಸರ್